ನಾನು ಚಿಕ್ಕವಳಾಗಿದ್ದಾಗ ಶಾಲೆಗೆ ಹೋಗುವ ಸಮಯದಲ್ಲಿ ಮೊತ್ತ ಮೊದಲು ನಾನು ಸಂಗ್ರಹಿಸಿದ ಅಂಚೆ ಚೀಟಿ ಅಂದರೆ ನಮ್ಮ ಭಾರತದೇಯ ಅದು ನಮ್ಮ ಮನೆಗೆ ಬಂದ ಪೋಸ್ಟ್ ಕಾ ಕಾರ್ಡ್ ಮೇಲೆ ಇದ್ದ ಒಂದು ಐದು ಪೈಸೆಯ ಅಂಚೆ ಚೀಟಿಯಾಗಿತ್ತು ಅಷ್ಟೇ ಅಲ್ಲದೆ ನಾನು ಚಿಕ್ಕವಳಾಗಿದ್ದ ಮೊ ಮೊಟ್ಟ ಮೊದಲು ಸಂಗ್ರಹಿಸಿದ ನಾಣ್ಯ ಅಂದರೆ ಐದು ಪೈಸೆಯ ನಾಣ್ಯ ಹತ್ತು ಪೈಸೆಯ ನಾಣ್ಯ ಅದು ನನ್ನ ಹತ್ತಿರ ಇಂದಿಗೂ ಇದೆ ಅದನ್ನು ನೋಡಿದಾಗ ನನಗೆ ಇಂದಿಗೂ ತುಂಬಾ ಸಂತೋಷವಾಗುತ್ತದೆ ಯಾಕಂದ್ರೆ ನಾನು ಚಿಕ್ಕವಳಿದ್ದಾಗ ಮೊಟ್ಟ ಮೊದಲು ಸಂಗ್ರಹಿಸಿದ ನಾಣ್ಯ ಇದು ಎಂಬುವುದು ನನಗೆ ಅದನ್ನು ಕಂಡಾಗ ತುಂಬಾ ಸಂತೋಷವಾಗುತ್ತದೆ ಇಂದಿಗೂ ನಾನು ಅದನ್ನು ಕೆಲವೊಮ್ಮೆ ತೆಗೆದುಕೊಂಡು ಕುಳಿತಾಗ ನಾನು ನನ್ನ ಮಕ್ಕಳಿಗೆ ಹಾಗೆ ನನ್ನ ಮನೆಯಲ್ಲಿ ಇರುವ ಕೆಲವು ಚಿಕ್ಕ ಪುಟ್ಟ ಮಕ್ಕಳಿಗೆ ಅದನ್ನು ತೋರಿಸುವಾಗ ನನಗೆ ತುಂಬಾ ಹೆಮ್ಮೆಯಾಗುತ್ತದೆ ಇದು ನಾವು ಚಿಕ್ಕವರಿದ್ದಾಗ ಐದು ಪೈಸೆಯ ಹತ್ತು ಪೈಸೆಯ ನಾಣ್ಯಗಳಿದ್ದವು ಇದನ್ನು ನಾವು ತೆಗೆದುಕೊಂಡು ಹೋಗಿ ಕೆಲವು ಚಾಕ್ಲೇಟ್ಗಳನ್ನು ಈ ಐದು ಪೈಸೆ ಹತ್ತು ಪೈಸೆಯಲ್ಲಿ ತೆಗೆದುಕೊಳ್ಳುತ್ತಿದ್ದೆವು ಅದನ್ನೆಲ್ಲ ಅವರ ಜೊತೆಗೆ ಹಂಚಿಕೊಳ್ಳುವಾಗ ನನಗೆ ತುಂಬಾ ಸಂತೋಷವಾಗುತ್ತದೆ ಅಷ್ಟೇ ಅಲ್ಲ ನಾವು ಚಿಕ್ಕವರಿದ್ದಾಗ ನಾವು ಬೀಚ್ ಅಂದರೆ ಮರಳು ಬೀಚಲ್ಲಿ ಹೋಗಿದ್ದಾಗ ಆ ಮರಳಿನ ಮೇಲೆ ಆಟ ಆಡುತ್ತೆವು ಅಲ್ಲಿ ನಮಗೆ ಅನೇಕ ರೀತಿಯ ತರಹೇವಾರಿ ಚಿಕ್ಕ ಕ್ಕ ಚಿಕ್ಕ ದೊ ತುಂಬಾ ಬೇರೆ ಬೇರೆ ರೀತಿಯ ಕಲ್ಲುಗಳು ಸಿಗುತ್ಯು ಅದನ್ನು ಅದರ ಸಂಗ್ರಹವು ಸಹ ನನ್ನಲ್ಲಿ ಇವೆ ಅದನ್ನು ನಾನು ಇಂದಿಗೂ ಅದನ್ನು ನಾನು ಅಕ್ರೆ ಅಕ್ವೆರಿಯಮ್ಮಲ್ಲಿ ಹಾಕಿ ಇಟ್ಟಿದ್ದೇನೆ ಅದನ್ನು ನನಗೆ ನಾ ನೋಡಿದಾಗ ದಿನಾಲೂ ನಾನು ನಾವು ಬಾಲ್ಯದಲ್ಲಿ ಸಂಗ್ರಹಿಸಿದ ಈ ನಾಣ್ಯ ಕಲ್ಲು ಅಂಚೆ ಚೀಟಿಯ ನೆನಪು ನನಗೆ ಆಗುತ್ತಲೇ ಹೊ ಇರುತ್ತದೆ ಇದನ್ನು ನಾನು ನೋಡಿದ ತಕ್ಷಣ ನನ್ನ ಮಕ್ಕಳಿಗೆ ಅಥವಾ ನನ್ನ ಮನೆಯಲ್ಲಿರುವವರಿಗೆ ಎಲ್ಲ ಹೇಳಲೂ ನನಗೆ ತುಂಬಾ ಸಂತೋಷವಾಗುತ್ತೆ ಅದಕ್ಕಾಗಿ ನನಗೆ ಆ ಮೂರೂ ವಸ್ತುಗಳು ಇಂದಿಗೂ ನನಗೆ ಮೌಲ್ಯಯುತವಾಗಿಯೇ ಅನಿಸುತ್ತದೆ ಅದರ ಬೆಲೆ ಅದಕ್ಕೆ ಕಟ್ಟಲು ಆಗುವುದಿಲ್ಲ ಇಂದಿಗೂ ಅದು ನನಗೆ ಒಂದು ರೀತಿಯ ಮೌಲ್ಯಯುತವಾಗಿದೆ ಎಂದು ಹೇಳಲು ನನಗೆ ತುಂಬ ಸಂತೋಷ ಆಗುತ್ತದೆ